ನನ್ನ ಹೆಮ್ಮೆಯ ಸಾಧನೆ ನನ್ನ ಹೆಮ್ಮೆಯ ಸಾಧನೆ ಏನು ಅಂತ ಹೇಳಿದ್ರೆ ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಹಲವಾರು ಸಾಧನೆಗಳನ್ನು ಮಾಡಬೇಕಂತ ತುಂಬಾ ಬಾಲ್ಯದಿಂದಲೇ ಹಲವಾರು ಕನಸುಗಳನ್ನು ಕಂಡು ಕೊಂಡಿದ್ದೇನೆ ಅದಕ್ಕೆ ಪುಷ್ಟಿ ಎಂಬಂತೆ ಸಿಕ್ಕಿದ ಕ್ಷೇ ಯಾವುದೇ ಸಿಕ್ಕಂತಹ ಕ್ಷೇತ್ರಗಳಲ್ಲು ಯಾವುದೇ ಲೋಪದೋಷಗಳು ಆಗದ ಹಾಗೆ ನನ್ನಿಂದ ಆದಷ್ಟು ನಾನು ಕೆಲಸ ಕಾರ್ಯಗಳನ್ನು ಪೂರೈಸಿ ಸಣ್ಣ ಪುಟ್ಟ ಸಾಧನೆಗಳನ್ನು ಮಾಡಿಕೊಂಡಿರುತ್ತೇನೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕೆಂದರೆ ನಮ್ಮದು ಶೈಕ್ಷಣಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ನನ್ನದು ಚಿಕ್ಕದಿಂದಲು ಸಾಧಾರಣವಾಗಿ ಎಲ್ಲಾ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ಪೂರೈಸಿಕೊಂಡು ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಮೂಡಿ ಬಂದಿರುತ್ತೇನೆ ಹಾಗೂ ನನ್ನ ಬಾಲ್ಯದಲ್ಲಿಯೇ ಪ್ರಾಥಮಿಕ ಹಾಗು ಪ್ರೌಢ ಶಿಕ್ಷಣವನ್ನು ಪೂರೈಸಿ ತದನಂತರ ಕಾಲೇಜು ವ್ಯಾಸಂಗವನ್ನು ಮುಲ್ಕಿಯಲ್ಲಿ ಮಾಡಿರುತ್ತೇನೆ ಅಲ್ಲಿ ಪಿ ಯುಅಲ್ಲಿ ವಾಣಿಜ್ಯ ವಿಭಾಗಗಳನ್ನು ಆರಿಸಿಕೊಂಡು ತದನಂತರ ಪದವಿಯನ್ನು ಕಾಮರ್ಸಿನಲ್ಲಿ ಪೂರೈಸಿ ಕೆಲಸಕ್ಕೆ ಹಾ ಸೇರಿಕೊಂಡಿರುತ್ತೇನೆ ಅದರ ನಂತರ ನನಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದಂತಹ ವಿಶೇಷ ಆಕ್ ಆಸಕ್ತಿಯಿಂದಾಗಿ ಡಿಪ್ಲೋಮ ಇನ್ ಕೋಪರೇಟಿವ್ ಮ್ಯಾನೇಜ್ಮೆಂಟ್ ಎಂಬ ವಿಷಯದಲ್ಲಿ ಪದವಿಯನ್ನು ಪಡೆದುಕೊಂಡಿರುತ್ತೇನೆ ಅಲ್ಲಿ ರಾಜ್ಯದಲ್ಲಿ ಎಂಟನೆಯ ರ್ಯಾಂಕನ್ನು ತೆಗೆದುಕೊಂಡದ್ದು ನನ್ನ ಜೀವನದ ಅತೀ ಹೆಮ್ಮೆಯ ಸಾಧನೆ ಎಂದು ಪರಿಗಣಿಸಿದ್ದೇನೆ ಈ ಸಾಧನೆಯಿಂದಾಗಿ ನನಗೆ ಅತ್ಯಂತ ಗೌರವವು ನಮ್ಮ ಊರಿನಲ್ಲಿ ಸಿಕ್ಕಿದ್ದು ಇದು ಅತ್ಯಂತ ಹೆಮ್ಮೆಯ ವಿಚಾರ ವಿಚಾರವಾಗಿದೆ ಹಾಗೂ ನಾನು ಹಲವಾರು ಕ್ರೀಡಾ ಕ್ಷೇತ್ರದಲ್ಲಿ ಹಾಗೂ ಪಠ್ಯೇತರ ಕ್ಷೇತ್ರ ಅಂದರೆ ನಾಟಕ ಕುಣಿತ ಮುಂತಾದ ಕ್ಷೇತ್ರಗಳಲ್ಲಿ ನನ್ನ ತೊಡಗಿಸಿಕೊಂಡು ನಾಟಕಕಾರನಾಗಿ ಹಾಗೂ ಜಾನಪದ ಕುಣಿತಗಾರನಾಗಿ ಗುರುತಿಸಿಕೊಂಡಿದ್ದೇನೆ ಇದು ಕೂಡ ನನ್ನ ಅತ್ಯಂತ ಹೆಮ್ಮೆಯ ಸಾಧನೆ ಎಂದು ಅನಿಸುತ್ತದೆ ಹಾಗೆಯೇ ನನಗೆ ಚಿಕ್ಕಂದಿನಿಂದಲೂ ದೈವಾರಾಧನಾ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಇರುವುದರಿಂದ ನಾನು ಅದರಲ್ಲಿ ನನ್ನನ್ನು ಚಿ ಎಳೆಯ ವಯಸ್ಸಿನಿಂದಲೇ ನನ್ನನ್ನು ನಾನು ತೊಡಗಿಸಿಕೊಂಡು ಹಲವಾರು ದೈವಸ್ಥಾನಗಳಲ್ಲಿ ಪೂಜೆಯ ಸೇವೆಯನ್ನು ಕೈಗೊಂಡಿರುತ್ತೇನೆ ಇಷ್ಟು ಚಿಕ್ಕ ಸಮಯದಲ್ಲಿ ಇಷ್ಟು ಚಿಕ್ಕ ಪ್ರಾಯದಲ್ಲಿ ದೈವಾರಾಧನಾ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಚಾರವೆಂದು ತಿಳಿದುಕೊಂಡಿರುತ್ತೇನೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಮನೆಯ ಹಾಗೂ ಊರಿನ ದೈವಸ್ಥಾನಗಳಲ್ಲಿಯೂ ಪು ಪೂಜಾರಿಯ ಕೆಲಸವನ್ನು ಮಾಡಿಕೊಂಡಿದ್ದು ಹಲವಾರು ಸಾವಿರಕ್ಕೂ ಅಧಿಕ ನೇಮೋತ್ಸವಗಳಲ್ಲಿ ಪಾಲ್ಗೊಂಡಿರುತ್ತೇನೆ ಇದು ನನಗೆ ಅತ್ಯಂತ ಹೆಮ್ಮೆಯ ಎನಿಸಿದ ವಿಚಾರವಾಗಿದೆ ಹಾಗೂ ನನಗೆ ಅತ್ಯಂತ ಉದ್ಯೋಗ ಕ್ಷೇತ್ರದಲ್ಲಿಯು ನನಗೆ ಬ್ಯಾಂಕಿಂಗ್ ಕ್ಷೇತ್ರ ತುಂಬಾ ಅತಿ ಇಷ್ಟದ ವಿಷಯ ಆಗಿದ್ದು ಅದಕೋಸ್ಕರ ಹಲವಾರು ಪ್ರಯತ್ನಗಳನ್ನು ನಡೆಸಿ ಕಡೆಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನು ಪಡೆದುಕೊಂಡಿದ್ದೆ ಇದು ನನಗೆ ಅತ್ಯಂತ ಮಹತ್ವಪೂರ್ಣವಾದ ಕೆಲಸವೆಂದು ಅನ್ನಿಸುತ್ತದೆ ಇದು ನನಗೆ ಅತ್ಯಂತ ಹೆಮ್ಮೆಯ ನನ್ನ ಸಾಧನೆ ಆಗಿದೆ ಹಾಗೂ ನಾನು ಹಲವಾರು ಕೃತಿ ಕಾದಂಬರಿಗಳನ್ನು ರಚಿಸಿರುತ್ತೇನೆ ಹಾಗೂ ಈ ಊರಿಗೆ ಸಂಬಂಧಪಟ್ಟ ಹಲವಾರು ಕ್ಷೇತ್ರಗಳ ಇತಿಹಾಸವನ್ನು ನನ್ನ ಪುಸ್ತಕದಲ್ಲಿ ನಾನು ಅದ ಅದಕ್ಕೆ ಬೇಕಾದ ಕಥೆಗಳನ್ನು ರಚಿಸಿ ಅದನ್ನು ಬರೆದಿದ್ದು ನನಗೆ ಅತ್ಯಂತ ಸಾಧನೆ ಎಂದು ತೋರಿಸುತ್ತದೆ ಇದು ನನ್ನ ನೆಚ್ಚಿನ ಸಾಧನೆಯನ್ನು ನಾನು ಪರಿಗಣಿಸುತ್ತೇನೆ ಹಾಗೂ ಈ ನನ್ನ ಜೀವನದಲ್ಲಿ ಇನ್ನು ಅತ್ಯಧಿಕ ಸಾಧನೆಯನ್ನು ನಾನು ನೆರವೇರಿಸಿ ಒಂದು ಸಮಾಜಕ್ಕೆ ಒಂದು ಕೀರ್ತಿ ತರಬೇಕು ಹಾಗೂ ನನಗೆ ಎಲ್ಲರಿಂದಲೂ ಪ್ರಶಂಸೆಯನ್ನು ಪಡೆದುಕೊಳ್ಳಬೇಕು ಎಂದು ಹಲವಾರು ಆಸೆಗಳನ್ನು ಇಟ್ಟುಕೊಂಡಿದ್ದೇನೆ ಈ ನನ್ನ ಆಸೆ ಆಸೆಯು ಸಾಧನೆಯಾಗಿ ಮೂಡಿ ನನಗೆ ಉತ್ತಮ ಭವಿಷ್ಯವು ಪ್ರಾಪ್ತಿ ಆಗಲಿ ಎಂದು ಎಲ್ಲ ದೇವರುಗಳಲ್ಲಿ ನಾನು ಆಶಿಸುತ್ತೇನೆ ಹಾಗು ಈ ನನ್ನ ಸಾಧನೆಗೆ ಪ್ರೋತ್ಸಾಹವನ್ನು ಕೊಟ್ಟು ಇದಕ್ಕೆ ನೀರೆರೆದಂತಹ ನನ್ನ ತಂದೆ ತಾಯಂದರಿಗೆ ಹಾಗು ನನಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟ ನನ್ನ ಗೆಳೆಯರಿಗೆ ಹಾಗೂ ಎಲ್ಲರಿಗು ನಾನು ತುಂಬಾ ಅಭಾರಿಯಾಗಿರುತ್ತೇನೆ ನನಗೆ ರಾಜ್ಯದಲ್ಲಿ ಎಂಟನೇಯ ರ್ಯಾಂಕನ್ನು ಡಿಪ್ಲೋಮ ಇನ್ ಕೋಪರೇಟಿವ್ ಪರೀಕ್ಷೆಯಲ್ಲಿ ಪಡೆದುಕೊಂಡಿರೋದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನವನ್ನು ನಡೆಸಿರುತ್ತೆ ನಡೆಸಿರುತ್ತದೆ ಈ ಸನ್ಮಾನವು ನನ್ನ ಜೀವನದಲ್ಲಿಯೇ ನಾನು ಪಡೆದುಕೊಂಡಂತಹ ಅತ್ಯಂತ ಅಪೂರ್ವ ಸಾಧನೆಯಾಗಿದೆ ಇದರಿಂದಾಗಿ ನನ್ನ ತಂದೆ ತಾಯಂದಿರಿಗು ತುಂಬ ಗೌರವವು ಪ್ರಾಪ್ತಿ ಆಗಿದೆ ಇದು ನನ್ನ ಜೀವನದಲ್ಲಿ ನಾನು ತುಂಬಾ ಪಡೆದುಕೊಂಡಂತಹ ಅತ್ಯಂತ ತುಂಬಾ ಒಳ್ಳೆಯ ಸಾಧನೆ ಎಂದು ನಾನು ತಿಳಿಯ ಬಯಸುತ್ತೇನೆ ಈ ಸಾಧನೆಯು ಹೀಗೆಯೇ ಮುಂದುವರಿಯಲಿ ಎಂದು ನಾನು ತುಂಬಾ ರೀತಿಯಲ್ಲಿ ಆಶಿಸುತ್ತೇನೆ ಈ ಸಾಧನೆಯಿಂದಾಗಿ ನನಗೆ ಅತ್ಯಂತ ಯಶಸ್ಸು ಸಿಗಲಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ